ಹಲೋ ನಮಸ್ಕಾರ ಹಲೋ

ಹಾಂ ಹಲೋ ಹೇಳಿ ಯಾರು ಮಾ ಯಾರು ಮಾತಾಡ್ತಿದ್ದೀರಿ ಹಾಂ ರಾಜೀವ್ ರಾಜಿನವರೆ ಹೇಳಿ ಹೇಳಿ ಏನು ಏನು ಏನಾಯಿತು ಜ್ವರ ಇದೆಯಾ ಶೀತ ಇದೆಯಾ ಮೈ ಕೈ ನೋವಿದೆಯಾ ಇದು ಶೀತ ಮತ್ತು ಜ್ವರವೆ ನಿನ್ನೆ ಏನು ತಿಂದಿದ್ದಿರಿ ನಿನ್ನೆ ಏನು ತಿಂದಿದ್ದಿರಿ ನೀವು

ಹೌದಾ ಆಗ್ಲಿ ಈಗ ಈಗೇನು ಶೀತ ಆಗಿದೆ ಮತ್ತು ಜ್ವರ ಇದೆಯಲ್ಲಾ ಅದು ಒಂದು ದೊಡ್ಡ ವಿಷಯ ಅಲ್ಲ ನೀವು ಅದು ಅದಕ್ಕೆ ಒಂದು ಕಷಾಯ ಮಾಡಿ ಕುಡಿದ್ರೆ ಸಾಧಾರಣ ಕಮ್ಮಿ ಆಗುತ್ತೆ ಕಷಾಯಕ್ಕೆ ನೀವು ನಿಮ್ಗೆ ಗೊತ್ತಲ್ಲ ಹಲೋ ರಾಜಿನವರೆ ಗೊತಾಯ್ತಾ ಕಷಾಯ ಕಷಾಯ ಮಾಡಲಿಕ್ಕೆ ಆಗುತ್ತಾ ನಿಮಗೆ ಕಷಾಯ ಮಾಡ್ಲಿಕ್ಕೆ ಗೊತ್ತಿದೆಯಾ ತುಳಸಿ ಎಲೆ ಕೇಳಿಕೊಳ್ಳಿ ಇಲ್ಲಿ ಕೇಳಿಕೊಳ್ಳಿ ತುಳಸಿ ಎಲೆ ಮತ್ತೊಂದು ನೀರುಳ್ಳಿ ಮತ್ತು ಶುಂಟಿ ಮತ್ತು ಬೆಲ್ಲ ಇನ್ನು ಒಳ್ಳೆ ಮೆಣಸು ಗೊತ್ತಿದೆಯಲ್ಲ ಒಳ್ಳೆ ಮೆಣ್ಸು ಅಂದರೆ ಅದು ಇದನ್ನೆಲ್ಲ ಇನ್ನು ಕೆ ಮತ್ತೆ ಒಂದು ಇದುಂಟು ಎಂಥ ಸೊಪ್ಪುಂಟು ಒಂದು ಸೊಪ್ಪು ಇದೆ ಮಜ್ಜಿಗೆ ತೊಪ್ ಮಜ್ಜಿಗೆ ಸೊಪ್ಪು ಏನೋ ಅದು ಒಂದು ಒಂದು ಉಂಟು ಅದನ್ನ ನೀವು ಹಾಕಿ ಒಂದು ಕಷಾಯ ಮಾಡಿ ಆ ಕಷಾಯ ಮಾಡಿ ದಿನಕ್ಕೆ ಎರಡು ಮೂರು ಸಲ ಕುಡಿಯಿರಿ ಎರಡು ಮೂರು ಸಲ ಕುಡೀರಿ ಆಗ ನಿಮಗೆ ಕಮ್ಮಿ ಆಗ್ತದೆ ಒಂದು ಎರಡು ದಿವಸ್ದಲ್ಲಿ ಕಮ್ಮಿ ಆಗುತ್ತೆ ಅದು ಹಲೋ ರಾಜಿನವ್ರೆ ಹಾಂ ಎರಡು ಮೂರು ದಿವ್ಸ್ದಲ್ಲಿ ಕಮ್ಮಿ ಆಗುತ್ತೆ ಹಾಂ ಮತ್ತೆ ಎಂಥ ಜ್ವರ ಮತ್ತು ಇನ್ನೇನು ಹೇಳಿದ್ದು ನೀವು ಮತ್ತು ಶೀತ ಶೀತ ಶೀತಕ್ಕೆ ಸ್ವಲ್ಪ ನೀವು ಇದು ಬಿಸಿ ನೀರು ಸ್ವಲ್ಪ ಸರಿ ಕುಡಿಯಿರಿ ಬಿಸಿ ನೀರು ಕುಡಿಯಿರಿ ಮತ್ತು ಅದರ ಹಬೆ ತೆಕ್ಕೊಳ್ಳಿ ಹಬೆ ಬಿಸಿ ನೀರಿನ ಸರಿ ಆಗುತ್ತೆ ಎರಡು ಮೂರು ದಿವಸ ಮತ್ತೆ ನೋಡುವ ಮತ್ತೆ ಏನಾದ್ರು ಮತ್ತೆ ಏನಾದ್ರು ಹೆಚ್ಚಿಗೆ ಆದರೆ ಹೇಳಿ ಅದಕ್ಕೆ ಬೇರೆ ಮದ್ದು ಕೊಡುವ ಸರಿ ಆಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೊಟ್ಟೆಗೆ ಕಮ್ಮಿ ತಿನ್ನಿ ಕಮ್ಮಿ ತಿನ್ನಬೇಕು ಹೆಚ್ಚಿಗೆ ತಿನ್ನಬಾರ್ದು ರೆಸ್ಟ್ ಬೇಕು ಹಾಗೆ ಮಾಡಿಕೊಳ್ಳಿ ಆಯಿತಾ ಆಯ್ತು ಆಯ್ತು ಒಳ್ಳೆಯದು ಒಳ್ಳೆಯದು ಒಳ್ಳೆಯದು ಹಾಂ